ನಾನು ಒಬ್ಬ ಕಲೆಗಾರ ನಾನು ಸಣ್ಣವ್ನಿದ್ದಾಗಿಂದ ಚಿತ್ರಗಳನ್ನು ಬಿಡಿಸ್ಕೊಂಡು ಬೆಳೆದವ್ನು ನಾನು ಚಿತ್ರಗಳಿಗೆ ತುಂಬ ಇಷ್ಟ ಪಡ್ತೀನಿ ಹಾಗೆ ನಾನು ಸಣ್ಣವ್ನಿದ್ದಾಗಿಂದ ಯಾವುದೇ ತರಬೇತಿಯನ್ನು ಮತ್ತು ಔಪಚಾರಿಕ ಶಿಕ್ಷಣವನ್ನು ಪಡೆದಿಲ್ಲ ನಾನು ಎಲ್ಲ ತರಹದ ಚಿತ್ರಕಲೆಯಲ್ಲಿ ಭಾಗವಹಿಸಿದ್ದೇನೆ ಮತ್ತು ಎಲ್ಲ ತರಹದ ಸಂಭ್ರಮಗಳಿಗೆ ಆಚರಿಸಿದ್ದೆ ಆಚರಣೆಗಳಿಗೆ ನಾನು ಚಿತ್ರಗಳನ್ನು ಬಿಡಿಸಿದ್ದೇನೆ ಹಾಗೇ ನಾನು ಚಿತ್ರಗಳಿಗೆ ಬ ಜಾಸ್ತಿ ಮಹತ್ವ ಕೊಡ್ತೇನೆ ನಾನು ತರಬೇತಿ ಮತ್ತು ಔಪಚಾರಿಕ ಶಿಕ್ಷಣವನ್ನು ಪಡೆದಿರೋ ಇರದೇ ಇರುವ ಕಾರಣ ನಾನು ಕೊಟ್ಟ ವಿಷಯಕ್ಕೆ ತಕ್ಕಂತೆ ಚಿತ್ರಗಳನ್ನು ಬಿಡಿಸೋಕ್ಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ನನಗೆ ಪ್ರೈಜ್ ಬರ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತೇನೆ ತರಬೇತಿ ತುಂಬ ಮುಖ್ಯ ಚಿತ್ರಕಲೆ ಕಲೆಗಳಿಗೆ ಎಲ್ಲ ಮಕ್ಕಳು ಚಿತ್ರಕಲೆ ತರಬೇತಿಯನ್ನು ಪಡಿಯಲೇಬೇಕು ಯಾಕೆ ಅಂದರೆ ತರಬೇತಿಯಲ್ಲಿ ಹೇಳ್ಕೊಡ್ತಾರೆ ಹೇಗೆ ಚಿತ್ರಗಳನ್ನು ಬಿಡಿಸ್ಬೇಕು ವಿಷಯ ತಕ್ಕಂಗೆ ಹೇಗೆ ಚಿತ್ರಗಳನ್ನು ಬಿಡಿಸ್ಬೇಕು ಮತ್ತು ಬಣ್ಣಗಳನ್ನು ಹೇಗೆ ತುಂಬಬೇಕು ಎಲ್ಲವನ್ನೂ ಹೇಳ್ಕೊಡ್ತಾರೆ ಆದರೆ ನಾನು ಯಾವುದೇ ತರಬೇತಿ ತಗಳ್ ತಗೊಳ್ಳದೆ ಇರುವ ಕಾರಣ ನಾನು ಅಷ್ಟು ನೀಟಾಗಿ ವಿಷಯಕ್ಕೆ ತಕ್ಕಂತೆ ಚಿತ್ರಗಳನ್ನು ಬಿಡಿಸುವುದಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ನನಗೆ ಚಿತ್ರಗಳ ಮೇಲೆ ಸ್ವಲ್ಪ ಆಸಕ್ತಿ ಕಮ್ಮಿಯಾಗಿ ಬರ್ತಾ ಬರ್ತಾ ನಾನು ಚಿತ್ರಕಲೆಗಳನ್ನು ಬಿಟ್ಟೆ ಹಾಗೆಯೇ ಬೇರೆ ಚಿತ್ರಗಳನ್ನು ನೋಡ್ತಾ ನೋಡ್ತಾ ನಾನು ತುಂಬ ಆಸೆ ಪಡ್ತೀನಿ ಆ ಥರ ಬಿಡಿಸ್ಬೇಕು ಅಂತ ಆದರೆ ಆಗೋದಿಲ್ಲ ಯಾಕೆಂದರೆ ನನಿಗೆ ಶಿಕ್ಷಣಯಿಲ್ಲ ಚಿತ್ರಗಳ ಚಿತ್ರಕಲೆಗಳದ್ದು ಅದಕ್ಕೋಸ್ಕರ ಎಲ್ಲ ಚಿತ್ರಕಲೆ ಶಿಕ್ಷಣಗಳು ಚೆನ್ನಾಗಿರ್ತವೆ ಹೋಗಿ ಕಲಿಬೇಕು ಅದೊಂದೇ ಕಾರಣದಿಂದ ನಾನು ಚಿತ್ರಕಲೆಯ ಸ್ಪರ್ಧೆಗೆ ಬಾಗವಯ್ಸಿಕ್ಕೆ ಆಗ್ತಿರ್ಲಿಲ್ಲ ಈಗ ನಾನೂ ಚಿತ್ರಕಲೆಯ ಶಾಲೆಗೆ ತರಬೇತಿಗೆ ನಾನೂ ಸೇರಿಕೊಳ್ಬೇಕು ಅನ್ಕೊಂಡಿದ್ದೀನಿ ಅದು ಹೇಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ಚಿತ್ರ ಕಲೆ ಮತ್ತು ಔಪಚಾರಿಕ ಶಿಕ್ಷಣಗಳು ತುಂಬಾ ಚೆನ್ನಾಗಿರ್ತವೆ ಅಂದ್ಕೊಂಡಿದ್ದೀನಿ ಇರ್ತವೆ ಕೂಡ ನಾನು ಬಾಗಯ್ಸ್ ಭಾಗವಹ್ಸಿದಕ್ಕೆ ಇಷ್ಟ ಪಡ್ತಾ ಇದ್ದೀನಿ